ಹಾಂ ಹೇಳಿ ಹಾಂ ಪೂಜಾನೇ ಯಾರು

ಹಾಂ ಹಾಂ ಮೊದಲು ನಿಮ್ಮ ನಿಮ್ಮ ಹೆಸರೇಳಿ ನೀವು ಹಾಂ ಹೇಳಿ ಹೇಳಿ

ಹಾಂ ಹಾಂ ಹಾಂ ಹಾಂ ಹಾಂ

ಹಾಂ ಅದು ನಾನು ನೀವು ಮಧ್ಯಾಹ್ನದ ಮೇಲೆ ಬನ್ನಿ ನಾನು ಹಾಂ ನಾನು ನಾನು ನಾನು ಹೇಳ್ತೀನಿ ನಿಮಗೆ ಯಾವಾಗ ಬರಬೇಕು ಅಂತ ನಿಮಗೆ ನಾನು ಚೀಟಿ ಕೊಟ್ಟಿದ್ದೆನಲ್ಲ ಶೀತಕ್ಕೆ ಕೆಮ್ಮಿಗೆ ಎಲ್ಲ ಅದನ್ನೆಲ್ಲ ದಿನ ದಿನ ಪ್ರತಿದಿನ ತೊಗೊಂತಿದ್ದೀರಾ ಅದೇ ಸಮಯಕ್ಕೆ ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಹಾಂ ಹಾಂ ಹಾಂ ಹೌದಾ ನಾನು ಹಾಂ ನಾನೊಂದು ಇದು ಹಾಂ ಟಾನಿಕ್ ಬರ್ಕೊಟ್ಟಿದ್ದೆ ಅದನ್ನು ತೊಗೊಂಡ್ರಾ ಎಷ್ಟೊತ್ತಿಗೆ ಹಾಂ ಇಲ್ಲ ಅದನ್ನು ಬೆ ಅದನ್ನು ನೀವು ಹುಷಾರು ಅದನ್ನೇ ತೊಗೊಳ್ಬೇಕಿತ್ತು ನಿಮ್ಮ ಜ್ವರಕ್ಕೆ ಅದಕ್ಕೆ ಅದನ್ನು ಬರ್ಕೊಟ್ಟಿದ್ದು ಅದು ಬರ್ ಬರೀ ಮಾ ಮಾತ್ರೆಯಿಂದ ಸಾಧ್ಯ ಇಲ್ಲ ಲೈ ನಿಮಗೆ ಹಾಂ ವಾ ಎಂಥ ಅಂದರೆ ಜ್ವರ ಬಂದಿದೆ ಅದು ಒಳ್ಗೊಳ್ಳೆ ಒಳಗಡೆಯೇ ಜ್ವರ ಬಂದಿರೋದ್ರಿಂದ ನಿಮಗೆ ಅದು ಆ ಥರ ನಿಮಗೆ ಔಷಧಿ ಕೊಟ್ಟಿದ್ದು ಹಾಂ ಹಾಂ ಹಾಂ ಟಾನಿಕ್ ತೊಗೊಳ್ಳಿ ಅಂದರೂ ವಾಸಿ ವಾಸಿ ಆಗಿಲ್ಲಾಂದರೆ ನೀವು ಇವತ್ತು ಮಧ್ಯಾಹ್ನ ಬನ್ನಿ ಇವತ್ತು ನೋಡಿ ತೊಗೊಂಡು ಇವತ್ತು ವಾಸಿಯಾಗಿಲ್ಲಾಂದರೆ ನಾಳೆ ಬನ್ನಿ ಹಾಂ ತೊಗೊ ಹಾಂ ನಾನು ನಾನು ಹಾಂ ನಾನು ಮಾಡ್ತೀನಿ ನಾನು ನಮ್ಮ ಹಾಂ ಹಾಂ ಮಧ್ಯಾಹ್ನ ನಾನು ಊಟಕ್ಕೆ ಹೋದ ಮೇಲೆ ಬನ್ನಿ ಒಂದು ಇವತ್ತು ಬೇಡ ಅದೇ ಇವತ್ತು ಹೇಳಿದೆನಲ್ಲ ಔಷಧಿ ತೊಗೊಳ್ಳಿ ಅದು ಅಂದರೂ ವಾಸಿ ಆಗಲಿಲ್ಲ ಅಂದರೇನೇ ನಾಳೆ ಬನ್ನಿ ಹಾಂ ಹಾಂ ಸರಿ ಹಾಂ ಹಾಂ ಸರಿ ಕಟ್ ಮಾ ಹಾಂ ಮೂರು ನಿಮಿಷ ಹಾಂ ಮಾಡಿ